ನಮ್ಮ ಊರು ಚಿಕ್ಕಮಗ್ಳೂರು ಇಲ್ಲಿ ನಾನು ನೋಡಿರೋ ಮಟ್ಟಿಗೆ ಪ್ರವಾಸ ಸಂಸ್ಥೆ ಅಂತ ಯಾವುದೂ ಇಲ್ಲ ಆದರೆ ಅಲ್ಲಿದ್ದೇ ಆದ ಸ್ಥಳಗಳನ್ನ ಆಯೋ ಅಂದರೆ ಕೆಲವೊಬ್ಬರು ಯೋಜಕರು ಮತ್ತು ಕ್ಯಾಬ್ ಇರ್ಬೋದು ಅಲ್ಲಿಗೆ ನಮ್ಮನ್ನ ತಲ್ಪು ಅಂದರೆ ಕರ್ಕೊಂಡೋಗೋದಕ್ಕೆ ಸ್ವಲ್ಪ ವಾಹನಗಳು ಅದೆಲ್ಲ ಆಯೋಜನೆ ಮಾ ಆಯೋಜನೆ ಮಾಡ್ಕೊಬೋದು ನಾವು ನಾನು ಭೇಟಿ ನೀಡಿರೋ ಪ್ಲೇಸ್ ಅಂದರೆ ಮುಳ್ಳಯ್ಯನಗಿರಿ ಇರ್ಬೋದು ಆ ಮುಳ್ಳಯ್ಯನಗಿರಿಗೆ ನಾವು ಓನ್ ವೆಯ್ಕಲ್ಸಲ್ಲೇ ಹೋಗ್ಬೇಕಾಗುತ್ತೆ ಅದಕ್ಕೆ ಕ್ಯಾಬ್ ಏನಾದ್ರೂ ಬುಕ್ ಮಾಡ್ಕೋಬೇಕಾಗುತ್ತೆ ನಾವು ಅಲ್ಲಿಗೆ ಓ ಅಂದರೆ ಗಾಂವ್ ನಾವು ಬಸ್ಸಸ್ ಅದೆಲ್ಲ ಹೋಗೋದಿಲ್ಲ ಅಲ್ಲಿಗೆ ಮುಳ್ಳಯ್ಯನಗಿರಿಗೆ ಸೊ ನಾವು ಏನು ಮಾಡಿದ್ವಿ ಅಂದರೆ ನಾನು ಹೋಗುವಾಗ ಕ್ಯಾಬ್ ಕ್ಯಾಬನ್ನ ಬುಕ್ ಮಾಡಿದ್ವಿ ಅವ್ರ ಹತ್ರ ಮಾತಾಡ್ ಮಾತಾಡಿದ್ವಿ ಅವ್ರು ಕೇಳಿದರು ಎಷ್ಟು ಜನ ಇದ್ದೀರಾ ಆ ಥರ ನೋಡ್ಕೊಂಬಿಟ್ಟು ಅವರು ವೆಯ್ಕಲ್ಸನ್ನ ರೆಡಿ ಮಾಡ್ತಾಯಿದ್ದರು ನಾವು ಒಂದು ಫೋರ್ ಮೆಂಬರ್ಸ್ ಇದ್ದೀವಿ ಅಂದರೆ ನಮಗೆ ಫೋರ್ ಮೆಂಬರ್ಸ್ಗೆ ಆಗುವಷ್ಟು ಚಿಕ್ಕ ಕಾರನ್ನ ರೆಡಿ ಮಾಡಿದ್ರು ನಾವು ಫೋರ್ ಮೆಂಬರ್ಸ್ ಹೋಗಿದ್ವಿ ಅವರು ಅಂದರೆ ಒಂದು ಸ್ವಲ್ಪ ದೂರವೇ ಇದೆ ಕರ್ಕೊಂಡೋದ್ರು ಚಂದ ನೋಡಿಕೊಂಡ್ರು ಅಂದರೆ ಅವರಿಗೆ ಗೊತ್ತಿತ್ತು ಅವ್ರು ಕರ್ಕೊಂಡೋಗಿರ್ತಾರಲ್ವಾ ಹಾಗಾಗಿ ಆ ಪ್ಲೇಸ್ ಬಗ್ಗೆ ಎಲ್ಲ ಗೊತ್ತಿತ್ತು ಅವ್ರು ನಮಗೆ ಹೋಗ್ತಾನೇ ಎಲ್ಲ ಗೈಡ್ ಮಾಡಿದ್ದರು ಹೇಗಿರುತ್ತೆ ಅಲ್ಲೇನೇನು ಮಾಡ್ಬೋದು ಎಷ್ಟು ಗಂಟೆಗೆ ಹೋಗಬೇಕು ಅಲ್ಲಿಗೆ ಎಂಜಾಯ್ ಮಾಡಬೇಕಂದ್ರೆ ಆ ಥರ ಎಲ್ಲ ಗೈಡ್ ಮಾಡಿದ್ದರು ಮತ್ತು ಇಲ್ಲಿ ಮಹಾತ್ಮಾ ಗಾಂಧಿ ಪಾರ್ಕಲ್ಲೂ ಅಷ್ಟೆ ಫಸ್ಟ್ ಹೋದಾಗ ಅಲ್ಲೇ ಅಲ್ಲಿ ಕೆಲ್ವೊಂದು ಯೋಜಕರಿರು ಯೋಜಕರಿದ್ದರು ಅಲ್ಲಿ ಟಿಕೆಟ್ ಫಸ್ಟ್ ಹೋದಾಗ ಟಿಕೆಟ್ ಕೊಟ್ಟರು ಮತ್ತು ಆಗಾಗ ನಮಗೆ ಕೆಲವು ಸಂದೇಶಗಳನ್ನ ಕೊಡ್ತಾಯಿದ್ದರು ಇದೇನಕ್ಕೆ ಈ ಥರ ಇದೆ ಅದ್ರ ಉದ್ದೇಶ ಅದನ್ನ ಇಟ್ಟಿರೋ ಉದ್ದೇಶ ಏನು ಮತ್ತು ಮಹಾತ್ಮಾ ಗಾಂಧಿ ಪಾರ್ಕ್ ಅಂತಲೇ ಯಾಕೆ ಇಟ್ಟರು ಆ ಥರ ಎಲ್ಲ ಸ್ವಲ್ಪ ಗೈಡೆನ್ಸ್ ಕೊಡೋದಿಕ್ಕೆ ಇದ್ದರು ನಾವೆಲ್ಲ ವಿಚಾರಿಸ್ಕೋತಾಯಿದ್ವಿ ಈ ಥರ ಸಂಸ್ಥೆ ಸಂಸ್ಥೆ ಅಂತ ಹೇಳೋಕ್ಕಾಗಲ್ಲ ಈ ಥರ ಸಣ್ಣ ಪುಟ್ಟ ಯೋಜಕರನ್ನ ನಾನು ನೋಡಿದ್ದೀನಿ ನಮ್ಮ ಚಿಕ್ಕಮಗ್ಳೂರಲ್ಲಿ ಇನ್ನೂ ತುಂಬ ಪ್ಲೇಸಸ್ಗೆ ಹೋಗಿದ್ದೀನಿ ಅಲ್ಲೆಲ್ಲ ಗೈಡ್ ಮಾಡೋದಕ್ಕೆ ಮತ್ತು ಹೋಗೋ ಹೋಗೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಎಲ್ಲ ಸಿಕ್ಕಿದ್ದಾರೆ ಸೊ ತುಂಬ ಹೆಲ್ಪ್ ಆಗತ್ತೆ ನಮಗೆ ಅವರಿಂದ ಯಾಕೆಂದರೆ ನಮಗೀಗ ಗೊತ್ತಿಲ್ಲದೇ ಇರೋವರೆಲ್ಲ ಬಂದಾಗ ವೋನ್ ವೆಯ್ಕಲ್ಸೇ ಆಗಬೇಕಾಗತ್ತೆ ವೋನ್ ವೆಯ್ಕಲ್ಸ್ ಇಲ್ಲಾಂದಾಗ ಇಂಥವರಿಂದ ತುಂಬ ಹೆಲ್ಪ್ ಆಗುತ್ತೆ ಮತ್ತುಆ ಸ್ಥಳದ ಬಗ್ಗೆ ಇನ್ನೂ ತುಂಬ ಗಾಢವಾಗಿ ತಿಳ್ಕೋಬೋದು ತಿಳ್ಕೋಬೋದಾಗುತ್ತೆ ಸೊ ತುಂಬ ಚೆನ್ನಾಗಿ ಗೈಡ್ ಮಾಡಿದರು ನಮಗೆ